ಲ್ಯಾಪ್ಟಾಪನ್ನ ನಾನು ಯಾಕೆ ಜಾಸ್ತಿ ಯೂಸ್ ಮಾಡಕ್ಕೆ ಇಷ್ಟಪಡ್ತಿನಿ ಅಂದರೆ ಅದರಿಂದ ನನಗೆ ತುಂಬ ಯೂಸ್ಫುಲ್ ಇದೆ ಇವಾಗ ನಾನು ಬಿಜಿನೆಸ್ ಮಾಡ್ಬೇಕಾರೆ ನನ್ನ ಕ್ಲೈಂಟ್ಸಿಗೆ ಮೇಲ್ ಮಾಡ್ಬೇಕಂದ್ರು ಕೂಡ ನಾನು ಲ್ಯಾಪ್ಟಾಪಲ್ಲಿ ಹೋಗಿ ಗೂಗಲ್ ಓಪನ್ ಮಾಡಿ ಜಿಮೇಲ್ ಮೂಲಕ ನಾನು ಮೇಲ್ ಮಾಡ್ಬೋದು ಈ ರೀತಿ ನನಗೆ ತುಂಬ ಯೂಸ್ಫುಲ್ ಇದೆ ಇವಾಗ ನನಗೆ ಬೇಜಾರು ಆದಾಗ ನನಗೆ ಮೂವಿ ನೋಡ್ತೀನಿ ಅಂದರೆ ನಾನು ಲ್ಯಾಪ್ಟಾಪಲ್ಲಿ ಆ್ಯಪ್ಗಳು ಡೌನ್ಲೋಡ್ ಮಾಡ್ಕೊಂಡು ಇವಾಗ ನೆಟ್ಫ್ಲಿಕ್ಸು ಹಾಟ್ಸ್ಟಾರು ಅಮೆಜಾನ್ ಪ್ರೈಮು ಈ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆರಾಮಾಗಿ ನಾನು ಮೂವಿಗಳು ನೋಡ್ಬೋದು ಇವಾಗ ಹೊಸ ಮೂವಿ ಥಿಯೇಟ್ರಲ್ಲಿ ರಿಲೀಸ್ ಆಗಿರೋದು ಎಲ್ಲ ಒಂದು ವೀಕು ಟೂ ವೀಕ್ಸ್ ಆದ್ಮೇಲೇನೆ ಈ ಥರ ಒ ಟಿ ಟಿ ಫ್ಲಾಟ್ಫಾರ್ಮ್ಗೆ ಮೂಲಕ ನಾವು ನೊಡ್ಕೊಬೋದು ಲ್ಯಾಪ್ಟಾಪಲ್ಲೆ ಮೂವಿಗಳ್ನ ಮತ್ತು ಇವಾಗ ನನಗೆ ಆನ್ಲೈನಲ್ಲಿ ಟ್ರೈನ್ ಬುಕ್ ಮಾಡಬೇಕು ಇಲ್ಲ ಬಸ್ ಟಿಕೆಟ್ ಬುಕ್ ಮಾಡಬೇಕು ಇಲ್ಲ ಏರೋಪ್ಲೇನ್ ಟಿಕೆಟ್ ಬುಕ್ ಮಾಡಬೇಕು ಈ ಥರ ಎಲ್ಲ ನಾನು ಆರಾಮಾಗಿ ನಾನು ನನ್ನ ಲ್ಯಾಪ್ಟಾಪಲ್ಲೆ ಕುಂತ್ಕಂಡು ನಾನು ಇಂಟರ್ನೆಟ್ ಮೂಲಕ ನಾನು ಬುಕ್ ಮಾಡ್ಕೊಬೋದು ಮುಂಚೆನೆ ಮತ್ತೆ ಇವಾಗ ನನ್ಗೆನಾರ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದಿರತ್ತೆ ಈ ರೀತಿ ಎಲ್ಲ ನಾವು ಆರಾಮಾಗಿ ಆನ್ಲೈನ್ ವೆಬ್ಸೈಟ್ ಮೂಲಕ ನಾವು ಅಮೌಂಟ್ಗಳ್ನ ಟ್ರಾನ್ಸ್ಫರ್ ಮಾಡ್ಕೊಬೋದು ಈ ರೀತಿ ಆರಾಮಾಗಿ ನಾವು ಕುಂತ್ಕಂಡು ಯೂಸ್ ಮಾಡ್ಬೋದು ಪ್ಲಸ್ ಲ್ಯಾಪ್ಟಾಪ್ ಏನು ಅಂದರೆ ಯೂಸು ಮುಂಚೆ ಕಾಲದಲ್ಲೆಲ್ಲ ಮನೇಲಿ ಕುಂತ್ಕಂಡು ಕಂಪ್ಯೂಟರು ಇಲ್ಲ ಆಫೀಸ್ಗೆ ಹೋಗಿ ಕಂಪ್ಯೂಟರು ಇಲ್ಲ ಏನಾರ ನಮಗೆ ವರ್ಕ್ ಬೇಕಂದರೆ ಸೈಬರ್ ಸೆಂಟರ್ಗೆ ಹೋಗ್ಬೇಕೈತು ಆದರೆ ಇವಾಗೆಲ್ಲ ಹಾಗಿಲ್ಲ ಇವಾಗ ಟ್ರೆಂಡ್ ಹೆಂಗೆ ಇದೆ ಅಂದರೆ ನಾವು ಕುಂತಲ್ಲೇ ಲ್ಯಾಪ್ಟಾಪ್ ಯೂಸ್ ಮಾಡ್ಬೋದು ಇವಾಗ ನಾವೇನೋ ಆಫೀಸ್ ವರ್ಕ್ ನಡಿತಾ ಇರುತ್ತೆ ಇವಾಗ ನಾನೇನೋ ಒಂದು ಪವರ್ಪಾಯಿಂಟ್ ಪ್ರೆಸೆಂಟೇಶನ್ ಏನೊ ನಾನು ಒಂದು ಪಿ ಪಿ ಟಿ ತೋರ್ಸೋದು ಇರುತ್ತೆ ಅದನ್ನು ನಾನು ಪ್ರಿಪೇರ್ ಮಾಡ್ತಾ ಇರ್ತೀನಿ ಇಲ್ಲ ನಾನು ಅದನ್ನು ಟೈಪ್ ಮಾಡ್ಬೇಕಾದ್ರೆ ಇವಾಗ ನಾನೇನೋ ಫೋನ್ ಕಾಲ್ ಬರುತ್ತೆ ನಾನು ಬಾರಪ್ಪ ಇಲ್ಲಿ ಹೀಗೆ ಬೆಂಗಳೂರ್ಗೆ ಬಾ ಸ್ವಲ್ಪ ಕೆಲಸ ಇದೆ ಅಂತ ಯಾರರ ಬಾಸ್ ಯಾರರ ಫೋನ್ ಮಾಡಿದಾಗ ನಾವು ಹೀಗೆ ಆರಾಮಾಗಿ ನಾವು ಕಾರಲ್ಲೇ ಕುಂತ್ಕೊಂಡು ನಾವು ಟೈಪ್ ಮಾಡ್ಕೊಂಡು ನಮ್ಮ ಕೆಲಸಗಳ್ನ ಮುಂದ್ವರಿಸ್ಕೊಂಡು ಲ್ಯಾಪ್ಟಾಪ್ ಮೂಲಕ ಆರಾಮಾಗಿ ನಾವು ಕೆಲಸಗಳು ಮಾಡ್ಕೊಬೋದು ಆದರೆ ಕಂಪ್ಯೂಟರ್ ಹಂಗೆ ಆಗೋದಿಲ್ಲ ನಾವು ಮನೇಲೆ ಕುಂತ್ಕೊಂಡಿರ್ಬೇಕು ಮನೇಲೆ ಕೆಲಸ ಮಾಡಬೇಕು ಆದರೆ ಲ್ಯಾಪ್ಟಾಕ್ ಹಾಗಲ್ಲ ನಾವು ಎಲ್ಲಿ ಬೇಕಾರ ಹೋಗ್ಬೋದು ಎಲ್ಲಿ ಬೇಕಾರ ತಕೊಂಡೊಗ್ಬೋದು ಮತ್ತೆ ಅದರಲ್ಲಿ ಚಾರ್ಜಿಂಗ್ ಕ್ಯಾಪಾಸಿಟಿನು ಇರುತ್ತೆ ನಾವು ಇಲ್ಲ ಚಾರ್ಜರ್ ತೊಗೊಂಡು ಹೋಗಿ ಎಲ್ಲಿ ಬೇಕಾರ ಕಾರಲ್ಲೇ ಚಾರ್ಜ್ ಹಾಕೊಂಡು ನಾವು ಯೂಸ್ ಮಾಡ್ಬೋದು ಈ ರೀತಿ ವ್ಯವಸ್ಥೆ ಇರೋದ್ರಿಂದ ಲ್ಯಾಪ್ಟಾಪು ತುಂಬ ಯೂಸ್ಫುಲ್ಲು ಮತ್ತು ಇವಾಗ ನಾವು ಮೂವಿ ಟಿಕೆಟ್ ಬುಕ್ ಮಾಡಬೇಕಾ ನಾವು ಇಂಟರ್ನೆಟ್ ಮೂಲಕ ಆರಾಮ್ನಾಗ ಲ್ಯಾಪ್ಟಾಪಲ್ಲೆ ಬುಕ್ ಮಾಡ್ಬೋದು ಇಲ್ಲ ನಾವು ಇವಾಗ ನಿಮ್ಮ ಫ್ರೆಂಡ್ಸು ಇಲ್ಲ ನೀವು ನಿಮ್ಮ ಅಪ್ಪ ಅಮ್ಮನ ಹತ್ತಿರ ಯಾರ ಹತ್ತಿರನಾರ ನೀವು ಆನ್ಲೈನ್ ವಿಡಿಯೋ ಕಾಲ್ ಮಾಡಬೇಕಾ ಲ್ಯಾಪ್ಟಾಪಲ್ಲಿ ಮುಂದೆನೆ ವೆಬ್ ಕ್ಯಾಮರಾ ಇರುತ್ತೆ ಅದರ ಮೂಲಕ ನೀವು ಮಾತಾಡ್ಬೋದು ಆರಾಮಾಗಿ ಒಬ್ರ ಮುಖ ಒಬ್ಬರು ದೂರದಿಂದ ಇವಾಗ ನೀವು ಇಲ್ಲಿಂದ ಯು ಎಸ್ ಎಗಾರ ಮಾಡ್ಬೋದು ಯು ಎಸ್ ಎಯಿಂದ ಇಂಡಿಯಾಗೆ ನೀವು ವಿಡಿಯೋ ವೆಬ್ ಕಾಲ್ ಮಾಡ್ಬೋದು ಈ ರೀತಿ ಸೌಲಭ್ಯಗಳು ಇರೋದ್ರಿಂದ ನಮಗೆ ತುಂಬ ಯೂಸ್ಫುಲ್ಲು ಮತ್ತೆ ನಮಗೆ ಅಂತಾನೆ ಅಲ್ಲ ಓದೋ ಮಕ್ಳಿಗೆ ಆಫೀಸ್ ವರ್ಕ್ ಮಾಡೋರಿಗೆ ಇಲ್ಲ ಇಂಜಿನಿಯರಿಂಗು ಹುಡುಗರು ಓದೋರಿಗೆ ಪ್ರತಿ ಒಬ್ಬರು ಹೈಯರ್ ಸ್ಟಡೀಸು ಡಿಗ್ರಿ ಡಬಲ್ ಡಿಗ್ರಿ ಇಂಥ ಮಾಡೋವ್ರಿಗೆಲ್ಲ ಪ್ರಾಜೆಕ್ಟ್ ವರ್ಕಿಗೆ ಯೂಸ್ ಆಗುತ್ತೆ ಮತ್ತೆ ಮೂವಿ ಸ್ಟೋರ್ ಮಾಡ್ಬೋದು ಇಲ್ಲಾಂದರೆ ನಾವು ಹಾಡು ಕೇಳ್ಬೋದು ಇಲ್ಲ ನಮ್ಗೆನಾರಾ ಬೇರೆ ಥರ ಎಲ್ಲ ಥರದ ಸೌಲಭ್ಯಗಳು ನಾವು ಮಾ ಇರೋದ್ರಿಂದ ಎಲ್ಲ ಜನಗಳು ಇವಾಗ ಕಂಪ್ಯೂಟರ್ಗಿಂತ ಜಾಸ್ತಿ ಲ್ಯಾಪ್ಟಾಪನ್ನ ಇಷ್ಟಪಡ್ತಾರೆ